ಹಲೋ ರೀ ಮೇಡಮ್ ಹಾಂ ಗೊತ್ತಿದೆ ಮೇಡಮ್ ಮಾತೃ ದಾನ ಕುಟುಂಬ ಅಂತ ಅಂದ್ರೆ ಹೆಣ್ಣು ಎಲ್ಲ ಹೆಣ್ಮಕ್ಳು ಮನೆ ಎಲ್ಲ ಹೆಣ್ಮಕ್ಳು ತೊಗೊಳ್ಳುವಂಥ ಜವಾಬ್ದಾರಿ ಮತ್ತು ನಿರ್ಧಾರನ ಮಾತೃ ಪ್ರಧಾನ ಕುಟುಂಬ ಅಂತ ಕರಿತಾರೆ ಮೇಡಮ್ ಕರ್ನಾಟಕ ರಾಜ್ಯದಲ್ಲಿ ಅಂತೂ ಇಲ್ಲ ಇಲ್ಲಿ ತಮಿಳ್ನಾಡು ಮತ್ತೆ ಕೇರಳದಲ್ಲಿ ಇದೆ ಅಲ್ಲಿ ಅಲ್ಲಿನ ಹಲ್ಲಿ ಎಲ್ಲ ಹೆಣ್ಣುಮಕ್ಕಳ ಜವಾಬ್ದಾರಿ ಜವಾಬ್ದಾರಿಗಳು ಎಲ್ಲನೂ ಮನೆ ನಿರ್ಧಾರಗಳೆಲ್ಲನು ತಗೊಳ್ತಾರೆ ಹೆಣ್ಮಕ್ಳು ತಗೊಳ್ತಾರೆ ಗಂಡು ಮಕ್ಳು ಗಂಡು ಮಕ್ಳಿಗೆ ಅವಶ್ಯಕತೆ ಇಲ್ಲ ಅವಕಾಶ ಇರಲ್ಲ ಹಾಂ ನಿಭಾಯಿಸ್ತಾರೆ ಹೌದು ಮೇಡಮ್ ನಿಭಾಯಿಸ್ತಾರೆ ನಿಭಾಯಿಸೋದನ್ನು ಅದನ್ನೇ ಮಾತೃ ಪ್ರಧಾನ ಕುಟುಂಬ ಅಂತ ಕರಿತಾರೆ ನಮ್ಮ ರಾಜ್ಯದಲ್ಲಿ ಇಲ್ಲ ಮೇಡಮ್ ಇದು ತಮಿಳ್ನಾಡು ಮತ್ತೆ ಕೇರಳದಲ್ಲಿ ಇರೋದು

ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇಲ್ಲ ನಮ್ಮಲ್ಲಿ ಇಲ್ಲ ಇಲ್ಲ ಮೇಡಮ್ ಇಲ್ಲ ನಮ್ಮನೇಲಿ ನಮ್ಮ ತಾತ ದೊಡ್ಡಪ್ಪ ಚಿಕ್ಕ ಇವರುಗಳೇ ಜವಾಬ್ದಾರಿ ತೊಗೊಂಡು ಮಾಡುವಂಥದ್ದು ವಿದ್ಯಾಭ್ಯಾಸ ಮದುವೆ ನಾವೂ ಮದು ಜವಾಬ್ದಾರಿ ಎಲ್ಲನೂ ಅವರೇ ತೊಗೊಂಡು ಮಾಡೋದು ಹೆಣ್ಮಕ್ಕಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಆದ್ರೇ ಹೆಣ್ಮಕ್ಳು ಮಾಡುವಂಥ ಕೆಲಸ ಮಾತ್ರ ಹೇಳ್ತಾರೆ ಇನ್ನೂ ಅವ್ರು ಮಾಡುವಂಥ ಜವಾಬ್ದಾರಿ ಕೆಲಸಗಳನ್ನು ನಮ್ಗೆ ಹೇಳೋಲ್ಲ ಹೌದು ಹಾಂ ಮನೆ ಕೆಲಸ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಇರೋದು ಅಡುಗೆ ಕೆಲಸ ಮನೆ ಕೆಲಸ ಬಟ್ಟೆ ತೊಳೆಯೋದು ಎಲ್ಲ ನಾವೇ ಮಾಡೋದು ಇನ್ನೂ ಬೇರೆಬೇರೆ ದೊಡ್ಡ ದೊಡ್ಡ ವಿಚಾರಗಳನ್ನ ಮದುವೆ ಆಗಿರ್ಬೋದು ಅಥವಾ ಜಮೀನು ವಿಚಾರ ಆಗಿರ್ಬೋದು ವಿಚಾರಗಳಿದ್ದರೂನು ಅವರೇ ಜವಾಬ್ದಾರಿ ತೊಗೊಂಡು ಮಾಡ್ತಾರೆ ಅದೇ ಮೇಡಮ್ ಮನೆ ಕೆಲಸ ಏನು ಹೇಳೋಲ್ಲ ಮೇಡಮ್ ಅವರೆ ಮಾಡ್ಕೊಳ್ತಾರಲ್ಲ ನಾವೇ ಮಾಡ್ಕೊಳ್ತೀವಿ ನೀವಿಷ್ಟು ಕೆಲಸ ಮಾಡ್ಕೊಂಡು ಇರಿ ಅಂತ ಇರ್ತಾರೆ ಅಷ್ಟೆ ಹ್ಞೂ ಓಕೆ ಮೇಡಮ್ ತ್ಯಾಂಕ್ ಯು